ಮಾಧ್ಯಮಗಳಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನು ವಿವಿಧ ರೀತಿಯಲ್ಲಿ ಕಾಣಬಹುದು ದಿನಪತ್ರಿಕೆಗಳು ಅಚ್ಚ ಕನ್ನಡವನ್ನು ಬಳಕೆ ಮಾಡ್ತವೆ ಸಣ್ಣ ದಿನಪತ್ರಿಕೆಯಿಂದ ಹಿಡಿದು ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಇದನ್ನು ನೋಡಬಹುದು ಹಾಗಾಗಿ ದಿನಪತ್ರಿಕೆ ಓದುವವರಿಗೆ ಕನ್ನಡ ಭಾಷೆಯ ವಿವಿಧ ಶಬ್ದಗಳು ಪರಿಚಯ ಇರುತ್ತೆ ಆದರೆ ಸುದ್ದಿ ಮಾಧ್ಯಮಗಳು ಅಥವಾ ನ್ಯೂಸ್ ಚ್ಯಾನೆಲ್ಗಳು ಕೂಡ ಕನ್ನಡವನ್ನು ಬಳಕೆ ಮಾಡ್ತವೆ ಆದರೆ ಅದರಲ್ಲಿ ಕನ್ನಡದ ಜೊತೆಗೆ ಇಂಗ್ಲೀಷನ್ನೂ ಬಳಕೆ ಮಾಡ್ತಾರೆ ಪ್ರಮಾಣ ಕೂಡ ಜಾಸ್ತಿಯೇ ಇರ್ತದೆ ಇದನ್ನು ಸಣ್ಣ ಚ್ಯಾನೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ಚ್ಯಾನೆಲ್ಗಳಲ್ಲಿ ನೋಡಬಹುದು ಟಿ ವಿ ಚ್ಯಾನೆಲ್ಗಳಲ್ಲಿ ಕೂಡ ಹೆಚ್ಚಾಗಿ ಕನ್ನಡವನ್ನು ಬಳಕೆ ಮಾಡುವ ಚ್ಯಾನೆಲ್ಗಳು ಇವೆ ಉದಾಹರಣೆಗೆ ಸರ್ಕಾರಿ ಚ್ಯಾನೆಲ್ ಆಗಿರುವಂತಹ ಚಂದನ ಇದರಲ್ಲಿ ಬರುವ ಕಾರ್ಯಕ್ರಮಗಳು ಕನ್ನಡವನ್ನು ಹೆಚ್ಚಾಗಿ ಬಳಕೆ ಮಾಡ್ತವೆ ಸಿನಿಮ ಮಾಧ್ಯಮದಲ್ಲಿ ಕೂಡ ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಗಳ ಉಪಯೋಗ ಜಾಸ್ತಿಯೇ ನೋಡಬಹುದು ಅದೇ ರೀತಿ ಪ್ರತಿ ಮನೆಯಲ್ಲಿ ನೋಡುವ ಧಾರಾವಾಹಿಗಳು ಕೂಡ ಕನ್ನಡದ ಜೊತೆಗೆ ಇಂಗ್ಲೀಷ್ನ ಬಳಕೆಯೂ ಜಾಸ್ತಿ ಇರ್ತದೆ ಇಂಥ ಮಾಧ್ಯಮಗಳು ಸಾಮಾನ್ಯವಾಗಿ ಪಟ್ಟಣದ ಜನರು ಬಳಕೆ ಮಾಡುವ ಕನ್ನಡವನ್ನು ಬಳಸೋದರಿಂದ ಅದರಲ್ಲಿ ಸಾಮಾನ್ಯವಾಗಿ ಕನ್ನಡದ ಜೊತೆಗೆ ಇಂಗ್ಲೀಷ್ನ ಬಳಕೆಯೂ ಜಾಸ್ತಿ ಇರ್ತದೆ ಆದರೆ ಪೌರಾಣಿಕ ಚಲನಚಿತ್ರಗಳು ಮತ್ತು ಪೌರಾಣಿಕ ಧಾರಾವಾಹಿಗಳು ಅಚ್ಚ ಕನ್ನಡವನ್ನು ಬಳಕೆ ಮಾಡ್ತವೆ ಹಾಗಾಗಿ ಪೌರಾಣಿಕ ಕಾರ್ಯಕ್ರಮಗಳನ್ನು ನೋಡುವವರು ಕನ್ನಡದ ಬೇರೆ ಬೇರೆ ಶಬ್ದಗಳು ಕೇಳಿರ್ತಾರೆ ಆದರೆ ಈ ಪೌರಾಣಿಕ ಸಿನಿಮಗಳು ಪೌರಾಣಿಕ ಧಾರಾವಾಹಿಗಳು ಬೇರೆ ಸಾಮಾಜಿಕ ಸಿನಿಮೆ ಹಾಗೂ ಸಾಮಾಜಿಕ ಧಾರಾವಾಹಿಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಕನ್ನಡದ ಹೊಸ ಹೊಸ ಪದಗಳು ಹೆಚ್ಚಾಗಿ ದಿನಬಳಕೆ ಬರ್ತಾ ಇಲ್ಲ ಹಳೆಯ ಕನ್ನಡ ಸಿನಿಮಗಳಲ್ಲಿ ಕನ್ನಡದ ಬಳಕೆಯು ಜಾಸ್ತಿಯೇ ಇತ್ತು ಅದು ಸಾಮಾಜಿಕ ಸಿನಿಮಾ ಆಗಿರಲಿ ಅಥವಾ ಪೌರಾಣಿಕ ಸಿನಿಮಾ ಆಗಿರಲಿ ಅವುಗಳಲ್ಲಿ ಆದಷ್ಟು ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇದ್ದರು ಆದರೆ ಈಗ ಸಿನಿಮಗಳಲ್ಲಿ ಇಂಗ್ಲೀಷ್ನ ಬಳಕೆಯು ಜಾಸ್ತಿಯೇ ಇದೆ ಇದೆಲ್ಲ ಹೊರತು ಪಡಿಸಿದರೆ ರೇಡ್ಯೋದಲ್ಲಿ ಕೂಡ ಅಚ್ಚ ಕನ್ನಡವನ್ನೇ ಬಳಸುತ್ತಾರೆ ರೇಡಿಯೋದಲ್ಲಿ ಬರುವ ಯಾವುದೇ ಕಾರ್ಯಕ್ರಮ ತಗೊಂಡು ಅದರಲ್ಲಿ ಜಾಸ್ತಿ ಕನ್ನಡವನ್ನು ಬಳಕೆ ಮಾಡ್ತಾರೆ ಆದರೆ ಈಗ ಈಗ ಪ್ರಾರಂಭ ಆದ ಎಫ್ ಎಂ ಚ್ಯಾನಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇಂಗ್ಲೀಷ್ ಹಿಂದಿ ಭಾಷೆಯನ್ನು ಬಳಕೆಯನ್ನು ಮಾಡ್ತವೆ ಅಷ್ಟೇ ಅಲ್ಲದೇ ಅವುಗಳು ಪ್ರಸಾರ ಮಾಡುವ ಪದ್ಯಗಳು ಕೂಡ ಹೆಚ್ಚಾಗಿ ಹಿಂದಿ ಇಲ್ಲಾದರೆ ಇಂಗ್ಲೀಷ್ ಭಾಷೆಯಾಗಿರ್ತದೆ ಈ ಥರ ಬೇರೆ ಬೇರೆ ಮಾಧ್ಯಮಗಳು ಕನ್ನಡವನ್ನು ಅವರ ಗ್ರಾಹಕರಿಗೆ ಅನುಗುಣವಾಗಿ ಬಳಕೆ ಮಾಡ್ತವೆ